ಇವಾಗ ಡಿಸಂಬರ್ ತಿಂಗಳು ತುಂಬ ಚಳಿಗಾಲ ಇರುತ್ತೆ ಡಿಸಂಬರ್ ಜನವರಿ ಫೆಬ್ರವರಿ ಅಂದರೆ ಚಳಿಗಾಲ ತುಂಬ ಗಂಟ್ಲು ನೋವು ಬರ್ತಾನೆ ಇರುತ್ತೆ ನನಗೂ ಮಕ್ಳಿಗೂ ಮನೇಲಿ ಎಲ್ಲರಿಗೂನು ಅದು ಮನೇಲಿನೇ ಹಾಸ್ಪಿಟಲ್ಗೋಗಿ ಮೆಡಿಸಿನ್ ತಗೊಂಡ್ಬಂದ್ವಿ ಆದರೂ ಅದು ಕ್ಯೂರ್ ಆಗಲಿಲ್ಲ ನನಗೆ ಒಂದು ವಾರ ಆಯಿತು ಅದು ಕ್ಯೂರ್ ಆಗೋದು ಅಷ್ಟೊತ್ತಿಗೆ ಮತ್ತೆ ಪುನಃ ಹಾಗೆ ಗಂಟ್ಲು ನೋವು ಸರಿ ಅಂತ ಮನೇಲೆ ಕಷಾಯ ಮಾಡ್ಕೊಳ್ಳೋಣ ಅಂತ ಮನೇಲೆ ತಯಾರು ಮಾಡಿದೆ ಶುಂಠಿ ಮತ್ತೆ ಜೀರಿಗೆ ಮೆಣಸು ಚಕ್ಕೆ ಇದೆಲ್ಲ ಹಾಕಿ ಕುಟ್ಟಿಸಿ ಅದು ತಗೊಂಡೆ ಆ ನೀರನ್ನ ಒಂದು ವಾರ ತಗೊಂಡೆ ಅದು ತುಂಬ ಚೆನ್ನಾಗಿ ಕ್ಯೂರ್ ಆಯಿತು ಅದರಲ್ಲಿ ಅದನ್ನೇ ಮಗುವಿಗೂ ಕೊಟ್ಟೆ ನಮ್ಮ ಮಗುವಿಗೂ ಅವ್ನಿಗೂ ತುಂಬ ಚೆನ್ನಾಗಿಯೇ ಆಯಿತು ಅದರಲ್ಲೇ ಆಮೇಲೆ ತುಂಬ ಇವಾಗ ಚಳಿ ಇರೋದಕ್ಕೆ ತಲೆನೋವು ಶೀತ ಇಬ್ರಿಗೂನು ಹಾಗೆ ಇರುತ್ತೆ ಎಲ್ಲರಿಗೂನು ಮನೇಲಿ ವಾತಾವರಣವೇ ಈ ಮೂರು ತಿಂಗಳು ಅಂದರೇನೆ ಚಳಿಗಾಲ ಇರೋದರಿಂದ ತುಂಬ ಚಳಿ ಇದು ಕಫಾ ಕಟ್ಟುತ್ತೆ ಅದರಿಂದ ತುಂಬ ಹುಷಾರಾಗಿರಬೇಕು ಹಾಗೆ ಅವ್ನಿಗೂ ಅದೇ ಮನೆ ಮದ್ದೇ ಅವ್ನಿಗೂ ಕರ್ಕೊಂಡು ಹೋಗಿದ್ದೆ ಹಾಸ್ಪಿಟಲ್ಗೆ ಅವನಿಗೂ ಒಂದು ವಾರ ನೋಡಿದ್ವಿ ಮೆಡಿಸಿನ್ ಕೊಟ್ಟರು ಪುನಃ ಹಾಗೆ ಅವ್ನಿಗೆ ಅದೇ ಆಗ್ತಾಯಿತ್ತು ಹಂಗಾಗಿ ಅವ್ನಿಗೆ ಮನೇಲೆ ಮಾಡಿಕೊಡೋಣ ಅಂತ ಶುಂಠಿ ಕಷಾಯ ಮಾಡೋಣ ಅಂತ ಮಾಡಿದೆ ಆಮೇಲೆ ಮಾಡಿ ಅವ್ನಿಗೂ ಹೀಗೆ ಶುಂಠಿ ಚಕ್ಕೆ ಪುದಿನಾ ಇದೆಲ್ಲ ಹಾಕಿ ಧನಿಯಾ ಹಾಕಿ ಹುರಿದು ಮಾಡಿ ಅದನ್ನು ಕುದಿಸಿ ಆ ನೀರನ್ನ ಅದು ಒಂದು ಹತ್ತು ನಿಮಿಷ ಹದ್ನೈದು ನಿಮಿಷ ನೀರು ಚೆನ್ನಾಗಿ ಕುದೀತಾ ಇರಬೇಕು ಕುದ್ದು ಆದಮೇಲೆ ಮತ್ತೆ ಅದು ತಣ್ಣಗೆ ಆದಮೇಲೆ ಅದನ್ನು ನಾವು ತಗೊಂಡು ನಮ್ಮ ಮಗುವಿಗೆ ಕೊಡ್ತಾಯಿದ್ದೆ ಅವ್ನಿಗೆ ಚೆನ್ನಾಗಿ ಆದ ಒಂದು ಆ ವಾರ ಕೊಟ್ಟೆ ಅವನಿಗೆ ಕಫ ಎಲ್ಲ ನಿಂತು ಅವನಿಗೆ ಕಫಾ ಕೆಮ್ಮು ನೆಗಡಿ ಎಲ್ಲ ಇತ್ತು ಅವ್ನಿಗೂನು ಅದು ಕೊಟ್ಟು ಆದಮೇಲೆ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡ ಇಲ್ಲ ಅಂದರೆ ನಾವು ಇಂಗ್ಲೀಷ್ ಮೆಡಿಸನ್ ತಗೊಂಡಿದ್ದರೆ ವಾಸಿಯೇ ಆಗ್ತಾಯಿರ್ಲಿಲ್ಲ ಅವ್ನಿಗೆ ಹಂಗಾಗಿ ಸರಿ ಅಂತ ಈ ಮೂರು ತಿಂಗಳೂ ತುಂಬ ಚಳಿ ಇರೋದಕ್ಕೆ ನಾವು ತುಂಬ ಕೇರ್ ಆಗಿ ನಾವು ಮನೇಲಿ ಬಿಸಿನೀರೆ ಕುಡಿಯೋದು ಈ ಚಳಿಗಾಲದಲ್ಲಿ ಇರೋದಕ್ಕೆನೇ ತುಂಬ ಬಿಸಿನೀರೆ ಕುಡಿಯೋದು ಮಕ್ಳಿಗೂ ಬಿಸಿನೀರೆ ಕೊಡೋದು ಈ ಚಳಿ ತಣ್ಣೀರು ಕುಡಿದರೆ ಏನಾಗುತ್ತೆ ಅಂದರೆ ಮತ್ತೆ ಅವ್ನಿಗೆ ಕಫ ಕಟ್ಟೋದು ಕೆಮ್ಮು ಈ ಥರ ಆಗ್ತಾಯಿರುತ್ತೆ ಸೊ ಅವ್ನಿಗೆ ಎಲ್ಲಾ ಹೊ ಎಲ್ಲಾದರೂ ನಾವು ಹೊರಗಡೆ ಹೋದಾಗಲೂ ಅಷ್ಟೇ ಬಿಸಿನೀರೆ ತಗೊಂಡು ಹೋಗ್ತೀನಿ ಹಂಗಾಗಿ ಗಂಟ್ಲು ನೋವು ತಲೆನೋವು ಕೆಮ್ಮು ಈ ಥರ ಏನು ಅವ್ನಿಗೆ ಬರೋದಿಲ್ಲ